ನಾನು ಪೇನ್ಸಿಲ್ ಸ್ಕೆಚ್ಚನ್ನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂದರೆ ಈವಾಗ ಯಾವ್ದಾದ್ರು ಒಬ್ಬ ಮನುಷ್ಯನ ಫೋಟೋನ ಕೊಟ್ಟರೆ ಆ ಫೋಟೋದಲ್ಲಿದ್ದಾಂಗೆನೇ ನಾನು ಪೆನ್ಸಿಲ್ ಸ್ಕೆಚ್ ಮಾಡ್ತೀನಿ ಅದನ್ನೋಡಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಈಗ ಅದನ್ನು ನಾನು ಮಾಡ್ತಾ ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೀನಿ ಅದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಎಲ್ಲರೂ ನನ್ನ ಪೋಷಕರಿರ್ಬೋದು ನನ್ನ ಗೆಳೆಯರಿರ್ಬೋದು ಎಲ್ಲರೂ ಏನು ಹೇಳ್ತಾರೆ ನೀನು ಇಷ್ಟು ಚೆನ್ನಾಗಿ ಬರೀತಿಯಲ್ಲ ನೀನು ನನ್ನ ಫೋಟೋನೂ ಒಂದು ಸಲ ಆ ಥರ ಬರ್ಕೊಡು ಅಂತ ಕೇಳ್ತಾರೆ ಅವರ ಫೋಟೊ ಕೊಡ್ತಾರೆ ಅವರ ಚಿಕ್ಕ ವಯಸ್ಸಿನ ಫೋಟೊ ಕೊಡ್ತಾರೆ ಅದೇ ಥರ ದೊಡ್ಡದಾಗಿ ಬಿಡ್ಸ್ಕೊಡು ಅಂತ ಹೇಳ್ತಾರೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ್ಹೇಳಿ ಅದ್ಕೆ ಕಟ್ಟು ಹಾಕಿಸ್ಕೊಂಡೆಲ್ಲ ಇಟ್ಕೊತಾರೆ ಮತ್ತು ನಾನು ಇದನ್ನ ಹೊಬ್ಬಿಯಾಗೂ ಮಾಡ್ತೀನಿ ಅಂದರೆ ನನ್ನ ಹವ್ಯಾಸ ಅಂತಲೂ ಮಾಡ್ತೀನಿ ಅಷ್ಟೇ ಅಲ್ಲದೆ ಇದನ್ನು ನಾನು ಸ ನನ್ನ ಪಾಕೆಟ್ ಮನಿಗೂ ಮಾಡ್ತೀನಿ ಅಂದರೆ ಬೇರೆ ಯಾರಾದರೂ ನನಗೆ ಚಿತ್ರನ ಬಿಡಿಸ್ಕೊಡಕ್ಕೇಳದ್ರೆ ಅವರಿಗೆ ಬಿಡಿಸಿಕೊಟ್ಟು ಅದರಿಂದ ನಾನವರತ್ರ ಕಾಂಪನ್ಸೇಷನ್ ಅಂತೇಳಿ ನಾನು ವಾಪಸ್ ಅವರಿಂದ ಅದು ಹಣನೂ ಪಡಿತೀನಿ ಸೊ ಇದರಿಂದ ನನಗೆ ನನ್ನ ಮೈಂಡೂ ಫ್ರೆಶಾಗಿರತ್ತೆ ಮತ್ತು ನನ್ನೊಳಗಿರೊ ಆ ಕಲೆನ ನಾನು ಆರಾಮಾಗಿ ಹೊರಗಡೆ ತರ್ತೀನಿ ಅಷ್ಟೇ ಅಲ್ಲದೆ ನಾನು ಹೈಗ್ರೇಡ್ ಡ್ರಾಯಿಂಗ್ ಎಕ್ಸಾಮನ್ನೂ ಮಾಡ್ಕೊಂಡಿರದ್ರಿಂದ ನನಗೆ ಇದರಿಂದ ತುಂಬ ಉಪಯೋಗವೂ ಆಗಿದೆ ನನಗೆ ಚಿತ್ರ ಬರ್ಯೋದು ಅಂದರೆ ತುಂಬ ಇಷ್ಟ ಈಗ್ಯಾರು ಸುಮ್ಮನೆ ಒಂದು ಫಂಕ್ಷನಲ್ಲಿ ಯಾವುದೊ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಾ ಹೀಗೇ ನಿಂತ್ಕೊಂಡಿದೆ ಅಂತಂದರೆ ಆ ಹುಡುಗೀನ ನೋಡಿಕೊಂಡು ಅದೇ ಥರ ಸ್ಕೆಚ್ ಮಾಡಿದ್ದೆ ಅದನ್ನೋಡ್ಕೊಂಡು ಎಲ್ಲರೂ ತುಂಬ ಇಷ್ಟಪಟ್ಟರು ಇಷ್ಟು ಚೆನ್ನಾಗಿ ನೀನು ಹೇಗೆ ಬರಿಯೋದು ಕಲಿತೆ ನೀವು ನನಗೆ ಡ್ರಾಯಿಂಗ್ ಮಾಡದ್ನ ಹೇಳ್ಕೊಡ್ತಿಯಾ ಸ್ಕೆಚ್ ಹೇಳ್ಕೊಡ್ತಿಯಾ ಕ್ಲಾಸಸೆಲ್ಲ ಮಾಡ್ತೀಯಾ ಅಂತ ಹೇಳೆಲ್ಲ ತುಂಬ ಜನ ಕೇಳ್ತಾರೆ ಇದನ್ನು ಕೇಳಿ ನಮ್ಮನೆಯಲ್ಲಿ ಎಲ್ಲರಿಗೂ ನನ್ನೋಡಿದ್ರೆ ತುಂಬ ಹೆಮ್ಮೆ ಇದೆ ಅಂದರೆ ಇವಳು ಹೊಬ್ಬಿನ ಇಷ್ಟು ಚೆನ್ನಾಗಿ ಉಪ್ಯೋಗಿಸ್ಕೊತಾಳೆ ಅಂತ ಹೇಳಿ ಅವರಿಗೆ ತುಂಬ ಹೆಮ್ಮೆ ಇದೆ